ನಾನು ಹೆಚ್ಚಾಗಿ ಕಾಗದದ ಮೇಲೆ ಅಥವಾ ಕಾಗದದ ಅಥವಾ ಪುಸ್ತಕದ ಮೇಲೆ ಬರೀಲಿಕ್ಕೆ ಅಥವಾ ಪುಸ್ತಕದಲ್ಲಿ ಓದಲಿಕ್ಕೆ ತುಂಬಾ ಇಷ್ಟಪಡ್ತೀನಿ ಯಾಕೆ ಅಂತ ಹೇಳಿದರೆ ನಾವು ಒಂದು ಸರ್ತಿ ಬರೆಯೋದು ಹತ್ತು ಸರ್ತಿ ಓದಿರೋದಕ್ಕೆ ಸಮನಾಗಿರುತ್ತೆಂತ ಹೇಳಿ ನಾನು ನಂಬಿದ್ದೀನಿ ನನಗೆ ಪುಸ್ತಕದಲ್ಲಿ ಬರೆಯೋದು ಅಂತ ಹೇಳಿದರೆ ತುಂಬಾ ಇಷ್ಟ ಅದು ಬಿಟ್ಟು ಕಾಗದದ ಮೇಲೆ ಪ್ರಿಂಟ್ ಎಲ್ಲ ತಗೊಂಡು ಬರೆಯೋದು ಪ್ರಿಂಟ್ ಎಲ್ಲ ತಕ್ಕೊಂಡು ಓದೋದು ಅದೆಲ್ಲ ತುಂಬ ಇಷ್ಟ ಆಗೋಲ್ಲ ನಾನು ನಾನೇ ಬರೆದಿದ್ರಲ್ಲಿ ಓದಕ್ಕೆ ಇಷ್ಟ ಪಡ್ತೀನಿ ಯಾಕೆ ಅಂತ ಹೇಳಿದ್ರೆ ಇದರಿಂದ ಉಪಯೋಗ ಇದೆ ಇದೇನು ಮಾಡುತ್ತೆ ಅಂತ ಹೇಳಿದರೆ ನಮ್ಮ ಪರೀಕ್ಷೆ ಸಮಯದಲ್ಲಿ ತುಂಬಾ ಎಲ್ಪ್ ಮಾಡುತ್ತೆ ಸಹಾಯ ಮಾಡುತ್ತೆ ಅಂತಾನೆ ಹೇಳ್ಬೌದು ನಾವೇನಾದರೂ ಒಂದು ತಪ್ಪು ಮಾಡಿದ್ದರೆ ಅದು ನಮ್ಮನ್ನ ನಾವೇವು ತಪ್ಪು ಮಾಡಿದ್ದೀವಿ ಅಂತ ನಮಗೆ ಗೊತ್ತಾಗತ್ತೆ ಮತ್ತು ಪರೀಕ್ಷೆ ಸಮಯದಲ್ಲಿ ಅದು ನೆನ್ಪು ಬರುತ್ತೆ ನಾವಿಲ್ಲೇ ತಪ್ಪು ಮಾಡಿದ್ವಿ ನಾವು ಏನೋ ಇತ್ತು ಇದರ ಮುಂದೆ ಇದನ್ನ ನಾವು ಹೀಗೆ ಬರ್ದಿದ್ವಿ ಅಂತ ಹೇಳಿ ಇದು ನಮಗೆ ನೆನಪಾಗತ್ತೆ ಮತ್ತು ನಾವು ಕಾಗದದ ಮೇಲೆ ಬರೆಯೋದ್ರಿಂದ ದೀರ್ಘಕಾಲ ನಮ್ಮ ನೆನಪಿನಲ್ಲಿ ಇರುತ್ತೆ ಅಂತ ಹೇಳ್ಬೌದು ನಾನು ಅಯ್ಯೋ ನನಗೆ ಕಾಗದದ ಮೇಲೆ ಬರೆಯೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ಅದು ಬಿಟ್ಟರೆ ನಾನು ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲೇ ಹೆಚ್ಚು ಓದೋದು ಹೆಚ್ಚು ಬರೆಯೋದು ಇದೆಲ್ಲ ಹೆಚ್ಚು ಬರೆಯೋದೇನು ಮಾಡೋಲ್ಲ ಯಾಕೆ ಅಂತ ಹೇಳಿದ್ರೆ ಮೊಬೈಲ್ ಅಥ್ವ ಅದು ತು ಮೊಬೈಲ್ ಅಥವಾ ಲ್ಯಾಪ್ಟಾಪು ಉಪಯೋಗ್ಸೋದೆ ಇಲ್ಲ ಅಂತ ಹೇಳಿ ಹೇಳೊಲ್ಲ ನಾನು ಆದರೆ ನಾನು ಅದ್ರಲ್ಲಿ ಓದ್ತೀನಿ ಆದರೆ ಯಾವಾಗ ಅಂತ ಹೇಳಿದ್ರೆ ಕೆಲವೊಂದ್ಸರ್ತಿ ನಮಗೆ ಬರ್ಯೋಕ್ಕೆ ಸಮಯಾನೆ ಇಲ್ಲದೆ ಇದ್ದಾಗ ಅಥವಾ ಪರೀಕ್ಷೆ ತುಂಬ ಹತ್ತಿರ ಬಂದಿದ್ದಾಗ ಇಂಥ ಅವಶ್ಯಕತೆ ಇರುವಂಥ ಸಮಯದಲ್ಲಿ ಮಾತ್ರ ನಾವು ಅದರಿಂದ ಅದರಿಂದ ಓದ್ಕೊಬೇಕು ಓದ್ಕೊಬೇಕಾಗುತ್ತೆ ಅವಶ್ಯಕತೆ ಇಲ್ಲದೆ ಇದ್ದಾಗ ನಾವು ಒಂದ್ಸರ್ತಿ ಬರದ್ರೇನೂ ತುಂಬ ಒಳ್ಳೆದಾಗುತ್ತೆ ಯಾಕೆ ಅಂತ ಹೇಳಿದ್ರೆ ಬರೆಯೋದ್ರಿಂದ ನಮ್ಮ ಮೆದುಳು ಚುರುಕಾಗುತ್ತೆಂತಲೇ ಹೇಳ್ಬೌದು ಮತ್ತು ನಾವು ಬರೆಯೋದಕ್ಕೆ ಒಂದು ಬೆಲೆ ಕೊಟ್ಟಂಗಾಗುತ್ತೆ ಈ ಮೊಬೈಲ್ ಮತ್ತು ಲ್ಯಾಪ್ಟಾಪ್ ಬಗ್ಗೆ ಹೇಳೋದಾದರೆ ಮೊಬೈಲ್ ಮತ್ತು ಲ್ಯಾಪ್ಟಾಪಿಂದ ನಮಗೆ ಹಾನಿಯಾಗೋದೆ ಜಾಸ್ತಿ ಲಾಭಕ್ಕಿಂತ ಯಾಕೆ ಅಂತ ಹೇಳಿದ್ರೆ ನಾವು ಮೊಬೈಲ್ ಅಥವಾ ಲ್ಯಾಪ್ಟಾಪಲ್ಲಿ ಇಡೀ ದಿನಾನೂ ನಾವು ಅದರದ್ದೇ ನೋಡ್ತಾ ಓದ್ತಾ ಇದ್ದರೆ ಏನಾಗುತ್ತೆ ಅಂತ ಹೇಳಿದ್ರೆ ನಮ್ಮ ಕಣ್ಣಿಗೆ ತುಂಬ ಪೆಟ್ಟಾಗುತ್ತೆ ನಾನು ಈ ಅನುಭವವನ್ನು ತುಂಬ ಮಾಡಿದೀನಿ ಯಾಕೆ ಅಂತ ಹೇಳಿದ್ರೆ ಕಣ್ಣು ಕಣ್ಣಿಗೆ ಅಷ್ಟೊಂದು ಶಕ್ತಿ ಇರೋಲ್ಲ ಬೆಳಕನ್ನು ಸಹಿಸುವಷ್ಟು ಹಾಗಾಗಿ ಕಣ್ಣು ತುಂಬ ಉರಿಯುತ್ತೆ ಈ ಥರ ಅನುಭವಗಳನ್ನೆಲ್ಲ ನಾನು ತುಂಬ ನೋಡಿದ್ದೀನಿ ಇತ್ತೀಚಿನ ವ್ಯಕ್ತಿ ಮಕ್ಕಳಲ್ಲಿ ಏನಾಗ್ತಿದೆ ಅಂತ ಹೇಳಿದ್ರೆ ಇತ್ತೀಚಿನ ಬರವಣಿಗೆಯ ಶೈಲಿಯಲ್ಲಿ ಹೇ ಹೇಗಿದೆ ಅಂತ ಹೇಳೋದಾದರೆ ಇತ್ತೀಚಿನ ಶೈಲಿ ಏನು ಮೊಬೈಲ್ ಅಥವಾ ಲ್ಯಾಪ್ಟಾಪ್ ಈ ಥರದರಲ್ಲೇ ಅವರು ಮುಳುಗಿರ್ತಾರೆ ಈ ಇದರಲ್ಲೇ ಅವರು ಓದ್ತಿರ್ತಾರೆ ಅಂತ ಹೇಳ್ಬೌದು ಇಲ್ಲ ಅಂತ ಹೇಳಿದ್ರೆ ಪ್ರಿಂಟ್ ತೆಗೆಸಿ ಓದ್ತಿರ್ತಾರೆ ಅದು ಕಾಗದದ ಮೇಲೆ ವ ಕಾಗದವೇ ಆಗಿರ್ಬೌದು ಆದ್ರೂ ನಾವು ಬರೆದಿದ್ದು ನಮಗೆ ಬರುತ್ತೆ ಅಂತ ಹೇಳಿ ನಾನು ನಂಬಿದ್ದೀನಿ ನಾನು ತುಂಬಾ ಬರಿತೀನಿ ನಾನು ನನಗೆ ಬರೆಯೋದು ಅಂತ ಹೇಳಿದ್ರೆ ತುಂಬಾ ಇಷ್ಟ ಅದು ಈ ಥರ ಆ ನಿಯೋಜನೆ ಈ ಥರದ್ದಲ್ಲೆಲ್ಲ ನನಗೆ ತುಂಬಾ ಇಷ್ಟ ಆಗುತ್ತೆ ಬರೆಯೊದು ಅಂತ ಹೇಳಿದ್ರೆ ಈ ಥರ ನಿಯೋಜನೆ ಎಲ್ಲ ಬರೆಯೋದು ತುಂಬ ಇಷ್ಟ ಹಾಗಾಗಿ ನಾನು ನಿಯೋ ಬರೆಯೋದಕ್ಕೆ ತುಂಬ ಇಷ್ಟಪಡ್ತೀನಿ ಅಂತ ಹೇಳ್ಬೌದು ಮತ್ತು ಇತ್ತೀಚಿನ ವರ್ಷದಲ್ಲಿ ತುಂಬಾ ಲ್ಯಾಪ್ಟಾಪ್ ಅಥವಾ ಮೊಬೈಲ್ ಈ ಥರದ್ದು ಯೂಸ್ ಮಾಡ್ತಿದ್ದಾರೆ ಮತ್ತು ನಾನು ಹೇಳಿದಂಗೆ ಪ್ರಿಂಟ್ ತೆಗ್ಸಿ ಓದೋದು ಇದೆಯಲ್ಲವಾ ಇದು ಕಾಗದದ ಮೇಲೆ ಓದೋದೇ ಆದರೂ ಕೂಡ ಇದು ನಾವು ಬರೆದಿರಲ್ಲ ಹಾಗಾಗಿ ಪ್ರಿಂಟ್ ಅದು ಕಂಪ್ಯೂಟ ಕಂಪ್ಯೂಟರ್ ಶೈಲಿಯಲ್ಲೇ ಇರುತ್ತೆ ಅಂತ ಹೇಳ್ಬೌದು ಅದರ ಅದರ ಅಕ್ಷರಗಳೆಲ್ಲ ಕಂಪ್ಯೂಟರ್ ಶೈಲಿಯಲ್ಲೇ ಇರುತ್ತೆ ಅಂತಲೇ ಹೇಳ್ಬೌದು ಇದರಿಂದಾಗಿ ಅಷ್ಟೊಂದು ಸರಿ ಹೋಗೋಲ್ಲ ನನಗೆ ಬೇರೆಯವ್ರಿಗೆ ಏನು ಗೊತ್ತಿಲ್ಲ ಆದರೆ ನನಗೆ ಕಂಪ್ಯೂಟರಲ್ಲಿ ಓದೋದು ಅಥವಾ ಕಂಪ್ಯೂಟರಲ್ಲಿ ಜೆ ಜೆರಾಕ್ಸ್ ತೆಗ್ಸಿ ಓದೋದು ಇದೆಲ್ಲ ಸ್ವಲ್ಪವೂ ಇಷ್ಟ ಆಗೋಲ್ಲ ನಾನು ಒಂದು ಬರೀತೀನಿ ಇಲ್ಲ ಅಂತ ಹೇಳಿದ್ರೆ ಸತ್ಯ ಹೇಳ್ಬೇಕೂಂತ ಹೇಳಿದ್ರೆ ನಾನು ಮೊಬೈಲಲ್ಲಿ ನೋಡ್ತೀನಿ ಅವಶ್ಯಕತೆ ಇದ್ದಾಗ ಮಾತ್ರ